ಹಾಂ ಸರ್ ಅದೇ ಕಾರ್ ಸರ್ವಿಸ್ ಅವರಾ ವಾಷಿಂಗು ಸರ್ ಅದೇ ನಮ್ಮದು ಇನೋವಾ ಕಾರ್ ವಾಷ್ ಮಾಡಿಸ್ಬೇಕಾಗಿತ್ತು ಹಾಂ ಅದೇ ಅದೇ ಸರ್ ಎಷ್ಟು ಗಂಟೆಗೆ ಬರಲಿ

ಸರ್ ಓಕೆ ಸರ್ ಅದೇ ಬರ್ತೀವಿ ವಾಷಿಂಗು ಇದು ವಾಷಿಂಗ್ ಎಷ್ಟಾಗುತ್ತೆ ಸರ್ ಕಾರ ಎಷ್ಟು ತೊಗೊಂತಿರ ತೊಳಿಯಕ್ಕೆ ಸರ್ ಅಂದರೆ ನಮಗೆ ವಾಷ್ ಮಾಡ್ಬುಟ್ಟು ಆಚೆಕಡೆ ಎಲ್ಲ ಪಾಲಿಶ್ ಹಾಕೊಡ್ಬೇಕ್ ಕಾರ್ಗೆ ಹಾಂ ಅಂದರೆ ಅದೇ ಒಳಗಡೆ ಎಲ್ಲ ಸೇರಿ ವ ಕ್ಲೀನಿಂಗಾ ಕಾರ್ ಒಳಗಡೆ ಎಲ್ಲ ಹಾಂ ಜಾಸ್ತಿ ಆಗುತ್ತೆ ಸರ್ ನೋಡಿ ಸ್ವಲ್ಪ ಕಡಿಮೆ ಮಾಡಿ ಬರ್ತೀವಿ ಹೌದಾ ಸರ್ ಅದೇ ಲಾಸ್ಟ್ ಟೈಮ್ ನಾನು ಮಾಡಿಸ್ದಾಗ ನಿಮ್ಮ ಇದರ ಅಂಗ್ಡಿಲೇ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಟ್ಟಿರ್ಲಿಲ್ಲ ಸರ್ ಅವರು ಹುಡುಗರು ಹಾಂ ಒಳಗಡೆ ಎಲ್ಲ ನೋಡಿ ಅದೆಲ್ಲ ಗಲೀಜು ಹಂಗೆ ಇತ್ತು ಹಂಗೆ ಬಿಟ್ಟುಬಿಟ್ಟಿದ್ರು ಕೆಸ್ರಿದ್ದೆಲ್ಲ ಹಂಗೆ ಇತ್ತು ಸೀಟೆಲ್ಲ ಕ್ಲೀನೇ ಮಾಡಿರಲಿಲ್ಲ ಎಲ್ಲ ಹಂಗೆ ಇತ್ತು ಗಲೀಜು ಹಾಂ ಸರಿ ಸರ್ ನಾಳೆ ಎಷ್ಟು ಗಂಟೆಗೆ ಎಷ್ಟು ಗಂಟೆ ಹಂಗ್ ಬರಲಿ ಸರ್ ಹಾಂ ಅಲ್ಲ ಸರ್ ಇದು ಅಂದರೆ ನಾವು ಅಲ್ಲೇ ವೈಟಿಂಗ್ ಮಾಡ್ಬಿಟ್ಟು ಅಲ್ಲೇ ಇಸ್ಕೊಂಡು ಹೋಗ್ಬೇಕಾ ಕಾರು ಸರಿ ಸರ್ ಅಲ್ಲೇ ಬರ್ತೀವಿ ನಾಳೆ ಬಂದು ಫೋನ್ ಮಾಡ್ತೀನಿ ಸ್ವಲ್ಪ ನೀಟಾಗಿ ಮಾಡಿಸ್ಕೊಡಿ ಸರ್ ವಾಷಿಂಗು ಸರಿ ಸರ್